ಹಲೋ ಹಲೋ ರಾಜೇಶ್ವರಿ ಮೇಡಮ್ ಅವ್ರು ರಾಜೇಶ್ವರಿ ಮೇಡಮ್ ಅವ್ರು ಟೂರಿಸ್ಟ್ ಗೈಡ್ ಏನು ರೀ ನಾವು ಟೂ ಬ್ಯಾರೆ ಕಡೆಯಿಂದ ಬರಾಕತ್ತೀವಿ ರೀ ಇಟ್ಗಿ ಬೀಮಮ್ಮಂಗೆ ಗುಡಿನಾಗೆ ಯಾವ ಯಾವ ನೋಡುವಂಥ ಸ್ಥಳ ಅದಾವ್ರೂ ನೋಡಾಕೆ ಬರಾಕತ್ತೀವಿ ನೀವು ಅವ್ರು ಕೊಟ್ಟು ನಮ್ಗೆ ತಾ ಅನುಕೂಲ ಮಾಡ್ಕೊಟ್ರಾ ಚಲೋ ಆಗತ್ ಏನು ರೀ ಒಂದು ವಾರ ಒಂದು ಒಂದು ವಾರ ಬರ್ಬ ಬರ್ಬಕು ಅಂತ್ಹೇಳಿ ನಮ್ದು ರೂಮಿಂದ ಊಟದ್ದು ಹಾಂ ಇಲ್ಲೇ ಇಲ್ಲೇ ಐಕ್ಯಾವ ರೀ ಅದಕ್ಕೆ ಎಲ್ಲಿ ಎಲ್ಲಿ ಏನೇನು ಅದಾವು ಅಂದು ನಮ್ಗೆ ಹೇಳ್ಕೊಡ್ಬೇಕು ನೀವು ಒಂದು ಹತ್ತು ಜನ ಬರ್ತೇವೆ ರೀ

ಹಾಂ ರೂಮ್ ಬಕ್ ರೂಮ್ ಬೇಕು ಒಂದು ವಾರ ಇರ್ತೇವೆ ಅಲ್ಲ ಹಾಂ ಹತ್ತು ಸಾವಿರ ಇತ್ತು ನೋಡಿ

ಐತಿ ರೀ ನಾವು ತೆಗಿತಿ ಹಾಂ ರೀ ನಾವು ಒಟ್ಟು ಬೀಮಮ್ಮಂಗೆ ಇಟ್ಗಿ ಬೀಮಮ್ಮಂಗೆ ಹೋಗ್ಬಕು ಅಂತ ಮಾಡೀವಿ ರೀ ಒಟ್ಟು ನಮ್ಗೆ ಅಡ್ಡಾಡ್ಸೋದು ಎಲ್ಲ ಕಡಿನೂ ಹೌದ್ ಏನು ರೀ ಅದು ನಮ್ದು ನಮ್ದು ನಾವು ಟೂರಿಸ್ಟ್ ಮತ್ತು ಬೀಮಮ್ಮಂಗೆ ನಾವು ಹೋಗದು ನಿಮ್ದು ಊಟದ ಅದು ನಮ್ದು ನಮ್ದು ನಮ್ದು ಊಟದ್ದು ಅದು ಹ್ಞೂ ಎಷ್ಟು ಹತ್ತು ಸಾವಿರ ಆಗತ್ತಾ ಒಬ್ರು ನಿಂದದಾ ಹಾಂ ಒಟ್ಟು ನೋಡಿ ಅನುಕೂಲ ಮಾಡ್ಕೋಡು ನಾವು ದೂರ್ಲಿಂದ ಬರ್ತಿರ್ತೀವಿ ರೀ ಈಗ ನಮ್ಮ ನಮ್ಗೆ ಯಾವುದದು ಪರಿಚಯ ಇರದಿಲ್ದಾ ಗೊತ್ತು ಇರದಿಲ್ದಾ ನೀವು ತಂದು ಅನುಕೂಲ ಮಾಡ್ಕೋಟ್ರಾ ಅಲ್ಲೆಲ್ಲಿ ಎಲ್ಲೆಲ್ಲಿ ಅನ್ನೋದು ತೋರ್ಸಿಕೊಟ್ಟು ಚಲೋ ಆಗತ್ತೆ ರೀ ಮತ್ತು ಹಾಂ ಸರಿ ಮತ್ತು ಅದನ್ನ ಹ್ಞೂ ರೀ ಅದಾ ಬರ್ತೇವೆ ಅದಕ್ಕ ನಿಮ್ಮ ಸುದ್ದಿಗೆ ಬುಕ್ ಮಾಡ್ಕೊಡ್ತೀವಿ ಹ್ಞೂ ಆಯ್ತು ಹಾಂ ಆಯ್ತು ಇಡ್ಲಾ ಏನು ಹ್ಞೂ